ಮುಂದಿನ ಕಲಿಕೆಗಾಗಿ ಇತಿಹಾಸವನ್ನು ನಾವು ಓದಲೇಬೇಕು ಇತಿಹಾಸವನ್ನು ನಾವು ಅಧ್ಯಯನ ಮಾಡಿ ಮುಂದಿನ ಜನಾಂಗಕ್ಕೆ ನಾವು ಅದನ್ನು ಮಾದರಿಯಾಗಿ ತಿಳಿಸಿಕೊಡಬೇಕು ಯಾಕೆ ಅಂತಂದರೆ ನಾವು ಇತಿಹಾಸದಲ್ಲಿ ಇರತಕ್ಕಂಥ ಅದ್ರಲ್ಲಿ ಇರತಕ್ಕಂಥ ಮಾದರಿ ವ್ಯಕ್ತಿಗಳನ್ನು ನಾವು ಮುಂದಿನ ಪೀಳಿಗೆಗೆ ನಾವು ತಿಳಿಸಿಕೊಡ್ತಕ್ಕಂಥದ್ದು ಏಕಂದ್ರೆ ಮಾದರಿ ಅಂತಂದರೆ ಆ ಒಂದು ಮಾದರಿ ಅಂತ ನಾವು ಜೀವನ ಸಾಗಿಸ್ಬೇಕು ಆ ಇತಿಹಾಸದಲ್ಲಿ ಬರತಕ್ಕಂಥ ಕೆಲವು ಗಣ್ಯರಾಗಿರ್ಬೋದು ಅಥವಾ ಕೆಲವೊಂದು ಸಂದರ್ಭಗಳಾಗಿರ್ಬೋದು ಇತಿಹಾಸವನ್ನು ಹೇಗ್ ಸೃಷ್ಟಿ ಆಯಿತು ಇತಿಹಾಸವನ್ನ ನಾವು ಯಾವ ರೀತಿಯಾಗಿ ಕಳೆದ್ವಿ ಅದರ ಅನುಭವ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಮುಂದಿನ ಪೀಳಿಗೆಗೆ ತಿಳಿಸಲಿಕ್ಕೆ ಸಾಧ್ಯ ಆಗತ್ತೆ ಇದನ್ನು ಮಕ್ಕಳಲ್ಲಿ ಮಕ್ಕಳಿಗೆ ನಾವು ಚಿಕ್ಕ ಚಿಕ್ಕ ಕಥೆಗಳನ್ನಾಗಿ ನಾವು ಹೇಳುವದ್ರಿಂದ ಮಕ್ಕಳಲ್ಲಿ ಒಂದು ಉತ್ತಮ ಒಂದು ಶಿಕ್ಷಣ ದೊರೆಯುತ್ತದೆ ಮಕ್ಕಳಿಗೆ ನಾವು ಉತ್ತಮ ಶಿಕ್ಷಣ ನೀಡ್ಬೇಕಂತಂದ್ರೆ ಇತಿಹಾಸವನ್ನು ನಾವು ಸಣ್ಣದಾಗಿ ಅದರ ಒಂದು ಸಣ್ಣದಾಗಿ ಆ ಮಕ್ಕಳಿಗೆ ನಾವು ಕಥೆಗಳ ಮುಖಾಂತರ ಹೇಳುವದ್ರಿಂದ ಮಕ್ಕಳಲ್ಲಿ ಒಂದು ಉತ್ತಮ ಒಂದು ಶಿಕ್ಷಣ ಮನೋಭಾವನೆ ಮತ್ತು ಉತ್ತಮ ಬಾಂಧವ್ಯ ಉತ್ತಮ ಬುದ್ಧಿವಂತಿಕೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಏಕಂತಂದ್ರೆ ಇತಿಹಾಸವನ್ನು ಓದಿದವರು ಇತಿಹಾಸ ಹೆಂಗಿರ್ಬೇಕು ಅಂತದಂದ್ರೆ ನಾವು ಈಗ ಕೆಲವೊಂದು ಇತಿಹಾಸಗಳನ್ನು ಓದ್ತೀವಿ ಕೆಲವು ಹಿಟ್ಲರ್ ಇತಿಹಾಸಗಳು ಓದ್ತೀವಿ ಬೇಡ ನಮಗೆ ನಮಗೆ ಉತ್ತಮವಾದಂಥ ಮಾದರಿ ವ್ಯಕ್ತಿಗಳ ಇತಿಹಾಸಗಳನ್ನು ನಾವು ಮಕ್ಕಳಿಗೆ ತಿಳಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಆಗ ಮಾತ್ರ ನಮ್ಮ ಮಕ್ಕಳು ಉತ್ತಮ ಒಂದು ಮಾರ್ಗದಲ್ಲಿ ಉತ್ತಮ ದಾರಿಯಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವ ಒಂದು ಉದ್ದೇಶ ಈ ಒಂದು ಇತಿಹಾಸದ ಮುಖ್ಯ ಜನಾಂಗ ಕಲಿಸುವ ಮುಖ್ಯ ಎಂದು ಹೇಳುವಂಥದ್ದು ಈ ಕಥೆ